ವ್ಯಾಪಾರಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿರುವ ಪ್ರಮುಖ ಅವಕಾಶಗಳು ಇಂಜಿನಿಯರಿಂಗ್ ಆಗಿರಬಹುದು ಇಲ್ಲ ಆಟೋಮೊಬೈಲ್ಸ್ ಇರಬೌದು ಆಟೋಮೊಬೈಲ್ಸ್ ಕೆಲಸವನ್ನು ಕಂಪನಿಗಳನ್ನು ತುಂಬ ಜನ ಮಾಡಿಕೊಂಡಿದ್ದಾರೆ ಮತ್ತು ಇಂಜಿನಿಯರಿಂಗ್ ಓದುವುದು ಎಲ್ಲ ವ್ಯಕ್ತಿಗಳ ಎಲ್ಲ ವಿದ್ಯಾರ್ಥಿಗಳಿಗೆ ಕನಸೂ ಹೌದು ಆದಷ್ಟು ಎಲ್ಲರೂ ಇಂಜಿನಿಯರಿಂಗ್ ಮಾಡಲು ಬಯಸುತ್ತಾರೆ ಆದರೆ ಇಂಜಿನಿಯರಿಂಗಿಗೆ ಯಾವುದೇ ರೀತಿಯ ಒಂದು ಏನು ಹೇಳುವುದು ಒಂದು ವ್ಯಾಲ್ಯೂ ಇಲ್ಲದ ಕಾರಣ ಎಲ್ಲರೂ ಈವಾಗ ಇಂಜಿನಿಯರಿಂಗನ್ನು ಬಿಟ್ಟು ನರ್ಸಿಂಗ್ ಕಡೆ ಹೊರ್ಟಿದ್ದಾರೆ ವ್ಯಾಪಾರಿಗಳಿಗೆ ಯಾವುದಾದರೂ ಒಂದು ಬಿಸಿನೆಸ್ ಬೇಕೇ ಬೇಕು ಆವಾಗಷ್ಟೇ ವ್ಯಾಪಾರಿಗಳು ತಮ್ಮ ಜೀವನವನ್ನು ನಡೆಸಲು ಸಾಧ್ಯ ಹಾಗಾಗಿ ಆದಷ್ಟು ವ್ಯಾಪಾರಿಗಳು ಆಟೋಮೊಬೈಲ್ಸ್ ಮೇಲೆ ಅವಲಂಬಿತರಾಗಿರುತ್ತಾರೆ ಮತ್ತು ನನಗೆ ತಿಳಿದಿರುವ ಹಾಗೆ ಸಿಟಿಯಲ್ಲಿ ಆದಷ್ಟು ಆಟೋಮೊಬೈಲ್ಸ್ ಶಾಪ್ಗಳು ತುಂಬ ಇರುವುದು ನಾನು ನೋಡಿದ್ದೇನೆ